ನಮ್ಸ್ಕಾರ ನಮ್ಸ್ಕಾರ ರೀ

ಹಾಂ ನೀವು ಗದಗ ಸ್ಥಳೀಯವಾಗಿ ದೇವಾಲಯಗಳನ್ನ ನೋಡ್ಬೋದು ಆಶ್ರಮ ಮತ್ತು ಗದ್ಗಿನ ತೋಂಟದಾರ್ಯ ಸಂಸ್ಥಾನ ಮಠ ನೋಡ್ತಕಂಥ ದೇವಾಲಯದಲ್ಲೂ ವೀರ ನಾರಾಯಣ ದೇವಾಲಯ ತ್ರಿಕೂಟೇಶ್ವರ ದೇವಾಲಯ ತ್ರಿಕೂಟೇಶ್ವರ ದೇವಸ್ತಾನ ದೇವಾಲಯದೊಳಗೆ ಸರಸ್ವತಿ ದೇವಾಲಯ ಮುಂತಾದವುಗಳು ಆಮೇಲೆ ತೋಂಟದಾರ್ಯ ಮಠ ನೋಡ್ಬೇಕು ರೀ ಯಾಕಂದರೆ ಕನ್ನಡದ ಮಠ ಅಂತನೇ ಪ್ರಸಿದ್ಧಿ ಅದು ಅಲ್ಲಿ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಅಂತ ಇದ್ದರು ಅದ್ಭುತವಾದಂಥ ಕೆಲಸವನ್ನು ಮಾಡಿದರು ಅವ್ರಿಗೆ ಕೋಮು ಸೌಹಾರ್ದತಾ ರಾಷ್ಟೀಯ ಪ್ರಶಸ್ತಿ ಸಿಕ್ಕೈತಿ ಹ್ಞೂ ರೀ ಹ್ಞೂ ರೀ ವಾಸ್ತುಶಿಲ್ಪದ ದೃಷ್ಟಿಯಿಂದ ದೇಗುಲಗಳಿಗೆ ಭೇಟಿ ನೀಡ್ಬೋದು ಮಾನವೀಯ ದೃಷ್ಟಿಯಿಂದ ನಮ್ಮ ಪುಟ್ರಾಜ ಗವಾಯಿಗಳ ಆಶ್ರಮ ಹೌದು ರೀ ಅಲ್ಲಿ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ಪುಕ್ಕಟೆ ಕೊಡ್ತಾರೆ ಅಲ್ಲೇ ವಾಸ್ತವ್ಯ ಅಲ್ಲೇ ಅನ್ನ ಪುಟ್ರಾಜ ಗವಾಯ್ಗಳ್ ಅಂತೂವೇ ಕ ಕವಿಗಳಿದ್ರು ಅವರು ಉಭಯಗಾನ ಪ್ರವೀಣರು ಅಂತ ಇದ್ದರು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡರಲ್ಲೂ ಪಂಚಾಕ್ಷರಿ ಗವಾಯಿಗಳು ಸಾಧನೆಗೊಂಡಿದ್ದು ಸಾಧನೆ ಮಾಡ್ತಾಯಿದ್ರು ಪುಟ್ರಾಜ ಗವಾಯಿಗಳು ಎಲ್ಲ ವಾದ್ಯಗಳನ್ನ ಬಾರಿಸ್ತಾಯಿದ್ರು ಇಬ್ಬರೂ ಅಂಧರು ಇಬ್ಬರೂ ಅಂಧರು ಸಾಧನೆ ಮಾಡಿದಾರೆ ರೀ ಪುಟ್ರಾಜ ಗವಾಯಿಗಳ್ ಜೊತೆಗೆ ಸಾಹಿತ್ಯ ರಚನೆನೂ ಮಾಡ್ಯಾರೆ ಅವರು ಪುಸ್ತಕಗಳ ಹಿಂದಿಯೊಳಗೆ ಕನ್ನಡದಾಗ ಸಂಸ್ಕೃತದೊಳಗೆ ಮೂರು ಭಾಷೆಯನ್ನು ಬರೆದಿದ್ದಲ್ದೆ ಅವರೂ ಒಂದು ನಾಟಕ ಸಂಘದ ಹುಟ್ಟಿಗೂ ಕಾರಣರಾದರು ಪಂಚಾಕ್ಷರಿ ಸಿದ್ಧಿ ಕುಮಾರೇಶ್ವರ ನಾಟಕ ಸಂಘ ಆ ನಾಟಕ ಸಂಗ್ದೊಳಗೆ ಆ ನಾಟಕ ಸಂಘದಲ್ಲಿ ಏನಿತ್ತಂದ್ರೆ ಪುರುಷ ಪಾತ್ರಗಳೆ ಇರೋದು ಅದನ್ನ ಅಷ್ಟು ಬಿಟ್ಟರೆ ನೀವು ಮಾಗಡಿ ಕೆರೆ ಇಲ್ಲಿದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮಾಗಡಿ ಐತಿ ಮಾಗಡಿ ಕೆರೆ ನೋಡ್ಬೋದು ಲಕ್ಷ್ಮೇಶ್ವರ ದೇವಾಲಯಗಳದವೆ ಶಿಲ್ಪಕಲಾ ತೌರೂರು ಅಂತ ಕರೀತಾ ಇದ್ದ ಲಕ್ಕುಂಡಿ ನೋಡ್ಬೋದು ಇವೆಲ್ಲ ಒಂದು ಸುತ್ತಮುತ್ತು ಪರಿಸರದ ಗಜೇಂದ್ರಗಢದ ಬೆಟ್ಟ ನೋಡ್ಬೋದು ನಿಮಗೆ ಇಳ್ಕೊಳಕ್ಕೆ ಒಂದು ನಾಲ್ಕು ಐದು ಹೋಟಲ್ ಹೇಳ್ತೀನಿ ಗೀತಾಂಜಲಿ ರೆಸಿಡೆನ್ಸಿ ಅಂತ ಒಂದು ಐತಿ ಆಮೇಲೆ ಗದಗಿನ ತೋಂಟದಾರ್ಯ ಮಠದ ಕಲ್ಯಾಣ ಮಂಟಪದೊಳಗೆ ಅವಕಾಶ ಇತ್ತು ಅಂದರೆ ಬಂದಂಥ ಯಾತ್ರಾರ್ಥಿಗಳಿಗೆ ಅಲ್ಲಿ ಅವ್ಕಾಶವನ್ನ ಕಲ್ಪಿಸಿಕೊಡ್ತಾರೆ ಪ್ರಸಾದ ವ್ಯವಸ್ಥೆನೂ ಆಗ್ತೈತೆ ರೀ ಹ್ಞೂ ರೀ ಅದಿಕ್ಕೆ ಇವಿಷ್ಟು ಸ್ಥಳಗಳು ಮತ್ತು ಯಾವ್ದಾದ್ರು ವಿಶೇಷ ಇತ್ತು ಅಂದ್ರೆ ನಾ ಹೇಳ್ತಿನಿ ನಿಮ್ಗೆ ಸರಿ ಸರಿ ಆಯ್ತು ರಿ ಆಯ್ತು ರಿ ಆಯ್ತು ಧನ್ಯವಾದ